ನಾನು ತುಮಕೂರು ಜಿಲ್ಲೆಯಲ್ಲಿ ವಾಸಿಸುತ್ತಿದ್ದೇನೆ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ವಿದ್ಯುತ್ತು ಇಪ್ಪತ್ತ ನಾಲ್ಕು ಗಂಟೆಯೂ ಕೊಡ್ತಾರೆ ಯ ಯಾವುದೇ ರೀತಿ ಕರೆಂಟೇನು ತೆಗ್ಯೋದಿಲ್ಲ ಆದರೆ ಈ ಕೆಲವು ದಿನಗಳ ಹಿಂದೆ ಸ್ವಲ್ಪ ಸ್ವಲ್ಪ ದಿನಗಳ ಹಿಂದೆ ದಿನಕ್ಕೆ ಸುಮಾರು ಏಳರಿಂದ ಎಂಟು ಗಂಟೆ ಕರೆಂಟ್ ತೆಗೀತಿದ್ದರು ಇದು ತುಂಬ ತೊಂದರೆ ಕೊಡ್ತು ಜನರಿಗೆ ಯಾಕೆ ಅಂದರೆ ಎಲ್ಲ ಜನಗಳು ಎಲ್ಲರ ಹತ್ರನೂ ಯು ಪಿ ಎಸ್ಸು ಫೆಸಿಲಿಟಿ ಇರೋದಿಲ್ಲ ಕರೆಂಟ್ ಮೇಲೆ ಡಿಪೆಂಡ್ ಆಗಿರ್ತಾರೆ ಜನಗಳು ಮನೆಯಲ್ಲೂ ಕೂಡ ಅಷ್ಟೇ ಬೆಳಿಗ್ಗೆ ಎದ್ದು ತಿಂಡಿ ಮಾಡ್ಕೊಬೇಕು ಅದಕ್ಕೆ ನಮಗೆ ಮಿಕ್ಸಿ ಬೇಕು ಆದರೆ ಕರೆಂಟಿಲ್ಲ ಅಂದರೆ ನಾವು ಮಿಕ್ಸಿ ಓಡ್ಸಕ್ಕೆ ಆಗಲ್ಲ ಮತ್ತು ರಾತ್ರಿ ಹೊತ್ತು ಸೊಳ್ಳೆ ಕಾಟ ಇದರಿಂದ ನಮಗೆ ಫ್ಯಾನ್ ಬೇಕು ಗುಡ್ ನೈಟ್ ಬೇಕು ನಮಗೆ ಕರೆಂಟ್ ಇಲ್ದಲೇ ನಾ ಅವೆಲ್ಲ ಸಿಗೋದಿಲ್ಲ ಮತ್ತು ಕೆಲಸಕ್ಕೋಗೋರು ಅವರಿಗೆ ಲ್ಯಾಪ್ಟಾಪ್ ಯೂಸ್ ಮಾಡೋದಿರುತ್ತೆ ಸಿಶ್ಟಮ್ಗಳು ಯೂಸ್ ಮಾಡೋದಿರುತ್ತೆ ಅವರಿಗೆಲ್ಲ ಕರೆಂಟು ಫೆಸಿಲಿಟಿ ಇಲ್ದಲೇ ಏನೂ ಮಾಡೋಕ್ಕಾಗಲ್ಲ ಶಾಲೆಗಳಲ್ಲೂ ಅಷ್ಟೇ ಈ ರೀತಿ ಮೊನ್ನೆ ರಿಸೆಂಟಾಗಿ ಒಂದು ಏಳರಿಂದ ಎಂಟು ಗಂಟೆವರೆಗೂ ಈ ರೀತಿ ನಮಗೆ ಕರೆಂಟ್ ತೆಗೆದು ತುಂಬ ತೊಂದರೆ ಆಯಿತು ಮತ್ತು ಇದು ಸ್ವಲ್ಪ ಒಂದು ವರದ ತನಕ ಹೀಗೆ ನಡೀತು ಆಮೇಲೆ ತಿರ್ಗಿ ಇಪ್ಪತ್ನಾಲ್ಕು ಗಂಟೆಯೂ ಫುಲ್ ಟೈಮ್ ನಮಗೆ ಕರೆಂಟನ್ನು ಸರ್ಕಾರ ನೀಡುತ್ತಿದೆ ಮತ್ತು ಈ ಯಾಕೆ ನಾವು ಕರೆಂಟ್ ಮೇಲೆ ಈ ಜನಗಳಿಷ್ಟು ಡಿಪೆಂಡ್ ಆಗಿರ್ತೀವಿ ಅಂದರೆ ಇವಾಗಿನ ಪ್ರತಿಯೊಂದು ಕೆಲಸಕ್ಕೂ ನಾವು ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಮಿಷಿನರಿ ಯೂಸ್ ಮಾಡ್ತೀವಿ ಒಂದು ಚೆಟ್ ಅಡುಗೆ ಮನೇಲಿ ಚಟ್ನಿ ಮಾಡಬೇಕಂದ್ರೂ ನಮಗೆ ಮಿಕ್ಸಿ ಯೂಸ್ ಮಾಡ್ತೀವಿ ಮುಂಚೆಯೆಲ್ಲ ನಾವು ಒಳ್ಕಲ್ಲಲ್ಲಿ ತಿರುವುತಿದ್ವಿ ಮತ್ತು ಮುನ್ನ ಮುಂಚೆಯೆಲ್ಲ ನಾವು ಅಡುಗೆ ಮಾಡಿ ಆಚೆಕಡೆ ಅಡುಗೆ ಮಾಡ್ಕೊಂತಿದ್ವಿ ಇವಾಗೆಲ್ಲ ನಾವು ಮನೆಯೊಳಗೆ ಕಿಚನಲ್ಲಿ ಒಳಗೆ ಅಡುಗೆ ಮಾಡ್ತೀವಿ ಆದ್ದರಿಂದ ಅಡುಗೆ ಮಾಡುವ ಅದು ಒಗ್ಗರಣೆದು ವಾಸನೆ ಹೋಗಬೇಕಂದ್ರೂ ನಾವು ಚಿಮ್ನಿ ಆನ್ ಮಾಡಬೇಕು ಅದಕ್ಕೂ ಕರೆಂಟ್ ಬೇಕು ಮತ್ತು ರಾತ್ರಿ ಹೊತ್ತು ಲೈಟ್ ಇಲ್ದಲೇ ನಾವು ವಾಸಿಸೊಕ್ಕೆ ಆಗಲ್ಲ ಮತ್ತು ಇವಾಗ ಇವಾಗಿನ ತಾಪಮಾನಕ್ಕೆ ನಮಗೆ ಫ್ಯಾನು ಎ ಸಿ ಇಲ್ದಲೇ ಮನುಷ್ಯರು ಬದುಕೋದೇ ಕಷ್ಟ ಆಗೋಗಿದೆ ಈ ರೀತಿ ನಾವು ಮತ್ತು ಮೊಬೈಲ್ ಕೂಡ ನಾವು ಚಾರ್ಜ್ ಹಾಕಕ್ಕೆ ಕರೆಂಟ್ ಬೇಕು ಮತ್ತು ನಾವು ಓಡಾಡೋ ವಾಹನಗಳು ಕ ಚಾರ್ಜ್ ಹಾಕೋದಿಕ್ಕೆ ನಮಗೆ ಕರೆಂಟ್ ಬೇಕು ನಾವು ಆಲ್ಮೋಸ್ಟ್ ನೂರ ನೂರಕ್ಕೆ ನೂರು ಪರ್ಸೆಂಟ್ ನಾವು ಎಲ್ಲರೂ ವಿದ್ಯುತ್ ಮೇಲೇ ನಾವು ಡಿಪೆಂಡ್ ಆಗಿರೋದು ಮನುಷ್ಯರು ಆದ್ದರಿಂದ ನಮಗೆ ವಿದ್ಯುತ್ ಎಷ್ಟು ಮುಖ್ಯವೋ ಆದ್ರೆ ಅದನ್ನ ಕಡಿತ ಮಾಡ್ದಾಗ ನಮಗೆ ತುಂಬ ನಮಗೆ ತೊಂದರೆ ಆಗುತ್ತೆ ಅನ್ನೋದು ಇದು ನನ್ನ ಅನುಭವ